ಬಾಲ್ಯದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಧರ್ಮಸ್ಥಳ ಅಂತ ಹೇಳಿ ಅಲ್ಲಿ ತುಂಬ ಒಳ್ಳೆಯ ದೇವಸ್ಥಾನ ಇತ್ತು ಹಾಗೆ ಆನೆ ಅದೆಲ್ಲ ಇತ್ತು ತುಂಬ ಒಳ್ಳೆಯ ಊಟ ಕೂಡ ಇತ್ತು ಅದಾದ ಮೇಲೆ ನಾವು ಕೊಡಚಾದ್ರಿ ಅಂತ ಇನ್ನೊಂದು ಊರು ಇತ್ತು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಈ ಪ್ರಾಣಿ ಪಕ್ಷಿಗಳ ವೃಂದಾವನ ಇತ್ತು ಅದು ಕೂಡ ತುಂಬ ಚೆನ್ನಾಗಿತ್ತು ಆಮೇಲೆ ಕಾಲೇಜ್ನಲ್ಲಿ ಅಂತ ಹೇಳಿದರೆ ನಾವು ಚಾರ್ಮಾಡಿ ಗಾಟ್ ಅಂತ ಹೇಳಿ ಒಂದು ಫಾಲ್ಸ್ ಇತ್ತು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಅದಾದ ಮೇಲೆ ಮುರುಡೇಶ್ವರ ಅನ್ನೋ ಒಂದು ಸಮುದ್ರ ತೀರ ಅಲ್ಲಿ ದೇವಸ್ಥಾನ ಕೂಡ ಇದೆ ಶಿವನದ್ದು ವಿಗ್ರಹ ಇದೆ ಅಲ್ಲಿಗೆ ಹೋಗಿದ್ವಿ ಅದು ಕೂಡ ತುಂಬ ಒಂದು ಒಳ್ಳೆಯ ಕ್ಷಣ ಆಗಿತ್ತು